ಮನೆಯಲ್ಲಿ ಒಂದು ತೋಟ ಮಾಡುವುದು ತುಂಬ ದುಬಾರಿಯೂ ಹೌದು ತುಂಬ ಅಗ್ಗವೂ ಹೌದು ತುಂಬ ದುಬಾರಿಯೆಂದರೆ ನಮ್ಮದೇ ಆದ ಸ್ವಂತ ಜಾಗವಿದ್ದಲ್ಲಿ ನಮ್ಮದೇ ಆದ ಸ್ವಂತ ಜಾಗವಿದ್ದಲ್ಲಿ ನಾವು ಅದರ ಬಾಡಿಗೆಯನ್ನು ಕಟ್ಟಬೇಕಾಗಿಲ್ಲ ಬೇರೆಯವರ ಜಾಗದಲ್ಲಿ ನಾವು ಉಳುಮೆ ಮಾಡಿದರೆ ನಮಗೆ ಅದು ಜಾಗದ ಬಾಡಿಗೆಯೂ ಕಟ್ಟು ಕಟ್ಟಬೇಕಾಗುತ್ತದೆ ನೀರಿನ ವ್ಯವಸ್ಥೆಯೂ ಬೇಕಾಗುತ್ತದೆ ನೀರಿನಲ್ಲಿ ನೀರು ಕಡಿಮೆ ಇದ್ದಲ್ಲಿ ಅದರ ತೊಂದರೆಯು ಇಂದ ಸಸ್ಯಗಳು ಬೆಳೆಯುವುದಿಲ್ಲ ತೋಟ ಮಾಡುವುದು ಕಷ್ಟವಾಗುತ್ತದೆ ಮತ್ತು ನೀರಿನ ಬಿಲ್ಲು ಸಹಿತ ಜಾಸ್ತಿ ಬರುತ್ತದೆ ಇನ್ನು ನಮಗೆ ರಾಸಾಯನಿಕ ಗೊಬ್ಬರಕ್ಕೆ ಮತ್ತು ಗಾಳಿ ಮಳೆಗೆಳಿಂದ ರಕ್ಷಣೆ ಕೊಡಲು ಎಲ್ಲ ರೀತಿಯ ಅನುಕೂಲತೆಯನ್ನು ನಮಗೆ ಗಿಡಗಳಿಗೆ ಒದಗಿಸಲು ಹಣದ ಖರ್ಚು ಜಾಸ್ತಿ ಬರುತ್ತದೆ ದುಬಾರಿ ಅಂತ ಅನಿಸುತ್ತದೆ ಅದೇ ನಮ್ಮದೇ ಜಾಗದಲ್ಲಿ ತೋಟವನ್ನು ಬೆಳೆಸುವುದು ತುಂಬ ಅನುಕೂಲವಾಗುತ್ತದೆ ಮತ್ತು ಅಗ್ಗವಾಗಿರುತ್ತದೆ ಏಕೆಂದರೆ ನಮ್ಮ ಜಾಗದಲ್ಲಿ ನಾವು ಬಾಡಿಗೆಯನ್ನು ಕಟ್ಟಬೇಕಾಗಿಲ್ಲ ಮತ್ತು ಇರುವ ಜಾಗದಲ್ಲೇ ನಾವು ಉಳುಮೆಯನ್ನು ಮಾಡಿ ಸ್ವತಃ ಉಳುಮೆಯನ್ನು ಮಾಡಿ ಬೀಜವು ಗೊಬ್ಬರವನ್ನು ನಮ್ಮ ಮನೆಯಲ್ಲಿಯೇ ತಯಾರಿಸಿ ಅಂದರೆ ನಮ್ಮ ಮನೆಯಲ್ಲಿ ಬಳಸಿ ಉಳಿಸಿದ ತರಕಾರಿಗಳು ಕೊಳೆತ ಹಣ್ಣು ಮತ್ತು ತರಕಾರಿಯ ಸಿಪ್ಪೆ ಟೀ ಪುಡಿ ಈ ಥರ ಹರೆಯ ಹಳೆಯ ಉಪಯೋಗಿಸಿ ಬಳಸಿರುವ ವಸ್ತುಗಳನ್ನು ನಾವು ಗಿಡಗಳಿಗೆ ಗೊಬ್ಬರವನ್ನಾಗಿ ಬಳಸುವುದರಿಂದ ನಮಗೆ ಇದು ಕೂಡ ಹಣದ ಖರ್ಚು ಕಡಿಮೆಯಾಗುತ್ತದೆ ನೀರು ನಮ್ಮ ಮನೆಯ ಬಾವಿಯ ನೀರನ್ನೆ ಸ್ವಂತ ಮನೆ ಆದ್ದರಿಂದ ನಾವು ಬಳಸುವ ನೀರನ್ನೇ ಗಿಡಗಳಿಗೆ ಬಿಟ್ಟು ಕೊಡುವುದರಿಂದ ನಮಗೆ ಅದರ ಅನುಕೂಲತೆಯು ನಮಗೆ ಆಗಿ ಹಣದ ಉಳಿತಾಯುವು ಆಗುತ್ತದೆ ನಾವು ಮನೆಯಲ್ಲೇ ಬೆಳೆಸುವುದರಿಂದ ನಮಗೆ ನಮ್ಮ ಹಿತ್ತಲಿನಲ್ಲಿ ತರಕಾರಿಗಳು ಹಣ್ಣುಗಳು ಮುಂತಾವುಗಳನ್ನು ನಾವು ಹಣವನ್ನು ಕೊಡದೆ ಬಳಸಬಹುದು ಮತ್ತು ಆರೋಗ್ಯಕ್ಕು ಉತ್ತಮವಾಗಿದೆ ರಾಸಾಯನಿಕ ಗೊಬ್ಬರವನ್ನು ನಾವು ಅದಕ್ಕೆ ಸೇರಿಸಬೇಕಾಗಿಲ್ಲ ಕ್ರಿಮಿ ಕೀಟಕ್ಕೂ ಸಹಿತ ನಾವು ಮನೆಯಲ್ಲೇ ಬಳಸಿರುವ ಅರಿಶಿನದ ಪುಡಿ ಉಪ್ಪು ಈ ಥರ ನಾವು ಮನೆಯಲ್ಲಿ ಬಳಸುವ ವಸ್ತುಗಳಿಂದ ತಯಾರಿಸಿದ ಔಷಧವನ್ನು ಸಿಂಪಡಿಸಿ ಕ್ರಿಮಿ ಕೀಟಗಳಿಂದಲೂ ನಾವು ರಕ್ಷಣೆಯನ್ನು ಮಾಡಬಹುದು ಅದೇ ನಾವು ದುಡ್ಡನ್ನು ಕೊಟ್ಟು ತರುವುದೆಂದ್ರೆ ಅದು ತುಂಬ ದುಬಾರಿಯಾಗುತ್ತದೆ ಔಷಧಕ್ಕೂ ಸಹಿತ ನಾವು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಹೀಗಾಗಿ ನಾವು ಮನೆಯಲ್ಲಿ ತೋಟವನ್ನು ನಮ್ಮ ಸ್ವಂತ ಜಾಗದಲ್ಲಿ ನಾವು ತೋಟವನ್ನು ಮಾಡುವುದು ಬಹಳ ಅಗ್ಗವಾಗಿದೆ ಅದೇ ನಾವು ಬೇರೆಯವರ ಜಾಗದಲ್ಲಿ ಎಲ್ಲವನ್ನು ನಾವು ಬಾಡಿಗೆಗೆ ಕೊಟ್ಟು ನಾವು ತೋಟವನ್ನು ಮಾಡುವುದೆಂದರೆ ಅದು ತುಂಬ ದುಬಾರಿಯಾಗುತ್ತದೆ